ಇವಾಗ ಒಂದು ಮದುವೆ ಅಂದರೆ ಎರಡು ಸಂಬಂಧಿಕರು ಒಂದಾಗೋದು ಏನು ಗೊತ್ತು ಪರಿಚಯ ಇಲ್ಲದಿರೋ ಎರಡು ಒಂದು ಗಂಡು ಒಂದು ಹೆಣ್ಣು ಹೇಗೆ ಪರಿಚಯವಾಗ್ತಾರೋ ಹಾಗೆ ಎರಡು ಸಂಬಂಧಗಳು ಕೂಡ ತುಂಬ ಪರಿಚಯವಾಗಿರುತ್ತವೆ ಒಂದು ಬಂಧನ ಬೆಸೆಯೋ ಥರದಲ್ಲಿ ಪರಿಚಯ ಆಗಿರುತ್ತವೆ ಇನ್ನು ಮದುವೆ ಅಂತ ಬಂದರೆ ಹಿಂದೂ ಮದುವೆ ಅಂತ ಬಂದರೆ ಇದು ತುಂಬ ಪವಿತ್ರವಾದ ಮದುವೆ ಆಚರಣೆಯನ್ನು ಆಚರಿಸ್ತಾರೆ ಇವರು ಪ್ರತಿಯೊಂದನ್ನು ಶಾಸ್ತ್ರೋಕ್ತವಾಗಿಯೇ ಮಾಡ್ತಾರೆ ಹೆಣ್ಣು ನೋಡೋ ಶಾಸ್ತ್ರ ಆಗಿರ್ಬೋದು ಗಂಡಿನ ಶಾಸ್ತ್ರ ಆಗಿರ್ಬೋದು ಮತ್ತು ಅರ್ಶ್ನದ ಶಾಸ್ತ್ರ ಆಗಿರ್ಬೋದು ಆವಾಗ ಹೆಣ್ಣು ಮಗಳನ್ನು ಮದುಮಗಳನ್ನಾಗಿ ತಯಾರ್ಸ್ತಾರೆ ಅಂದರೆ ಅವಳು ಚಿಕ್ಕವಳೆ ಆಗಿದ್ದರು ಆಗಲಿ ದೊಡ್ಡವಳೆ ಆಗಲಿ ಅವ್ಳಿಗೆ ಇನ್ನು ನಿನ್ನ ಜೀವ್ನ ತುಂಬ ದೊಡ್ಡದು ಅಂತ ಪ್ರತಿಯೊಂದನ್ನು ಉದಾಹರಣೆ ಸಮೇತ ಮದುವೆಯಲ್ಲೇ ಹೇಳ್ತಾರೆ ಇನ್ನು ಮತ್ತೆ ಸುರುಗಿ ನೀರನ್ನು ಕೂಡ ಹಾಕ್ತಾರೆ ಮದುವೆಯಲ್ಲಿ ಇನ್ನು ಇನ್ನು ಒಂದೇ ಸುರಗಿ ನೀರು ಆದಮೇಲೆ ಮಾಂಗಲ್ಯ ಕಟ್ಟೋದು ಈ ಮಾಂಗಲ್ಯ ಅಂತು ತುಂಬ ಪವಿತ್ರವಾಗಿರುತ್ತದೆ ಒಂದು ಹೆಣ್ಣು ಒಂದು ಗಂಡು ಇಬ್ರ ಮಧ್ಯೆ ನಾವು ಗಂಡ ಹೆಂಡ್ತಿ ಅನ್ನೋ ಭಾವಕ್ಕೆ ತುಂಬ ಅತ್ಯಮೂಲ್ಯವಾದ ಮೂರು ಗಂಟನ್ನು ಅವತ್ತು ಬೆಸಿತಾರೆ ಮೂರು ಗಂಟಿನ ಅರ್ಥ ಅಂದರೆ ಧರ್ಮೇ ಚ ಕಾಮೇ ಚ ಅರ್ಥೇ ಚ ಅಂತ ಹೇಳ್ತಾರೆ ಮತ್ತೆ ಅದೇ ರೀತಿ ಶ ಸಪ್ತಪದಿಯನ್ನು ಕೂಡ ತುಳಿಸ್ತಾರೆ ಏಳು ಹೆಜ್ಜೆಯನ್ನಾಗಿ ಸಪ್ತಪದಿಯನ್ನು ತುಳಿಸ್ತಾರೆ ಆ ಪ್ರತಿಯೊಂದು ಹೆಜ್ಜೆಯಲ್ಲು ನಾನು ನಿನ್ನ ಜೊತೆಗಿರ್ತೀನಿ ಏನೇ ಕಷ್ಟ ಬಂದರು ನಾನು ನಿನಗೆ ಬೆಂಬಲ ನೀಡ್ತೀನಿ ಮತ್ತೆ ನಿನ್ನ ಸುಖದಲ್ಲೂ ಕೂಡ ಅರ್ಥ ಮಾಡ್ಕೋತೀನಿ ಇವಾಗ ಗಂಡಿನ ಹಣಕಾಸಿನ ವಿಷಯದಲ್ಲಿ ಹೆಣ್ಣು ಅರ್ಥ ಮಾಡ್ಕೋಬೇಕು ಮತ್ತು ಹೆಣ್ಣನ್ನು ಕಷ್ಟ ನೋವುಗಳಲ್ಲೆಲ್ಲ ಗಂಡು ಅರ್ಥ ಮಾಡ್ಕೋಬೇಕಂತ ಅಲ್ಲಿ ಒಂದು ಬಾಂಧವ್ಯವನ್ನು ಬೆಸೆಯೋ ಪ್ರಕಾರವಾಗಿ ಮದುವೆ ಮಾಡ್ತಾರೆ ಇನ್ನು ಮತ್ತೆ